ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೆಲವು ಅತ್ಯಂತ ಮಹತ್ವ ಸಾಂಸ್ಕೃತಿಕ ಪರಂಪರೆಗಳು ಪದ್ದತಿಗಳು ಇದೆ ಒಂದು ಸಾಂಸ್ಕೃತಿಕ ಪರಂಪರೆ ಸಾಂಸ್ಕೃತಿಕ ಅಂದರೆ ಡ್ಯಾನ್ಸ್ ಮಾಡೋದಾಗಿರ್ಬೋದು ಭರತನಾಟ್ಯ ಕಲಿಯೊದಾಗಿರ್ಬೋದು ನನಗೆ ಭರತನಾಟ್ಯ ಅಂದರೆ ತುಂಬ ಇಷ್ಟ ಕಲಿಯಲು ಬಟ್ ನಮ್ಮ ಮನೇಲಿ ಯಾವುದೇ ರೀತಿಯ ಸಪೋರ್ಟ್ ಮಾಡಲಿಲ್ಲ ನನಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಡ್ಯಾನ್ಸ್ ಮಾಡೋದಾಗಿರ್ಬೋದು ಭರತನಾಟ್ಯ ಆಗಿರ್ಬೋದು ಮತ್ತು ಇನ್ನು ಮುಂತಾದ ಡ್ಯಾನ್ಸಗಳನ್ನು ನಂಗೆ ಮಾಡಲು ಇಷ್ಟ ಆಮೇಲೆ ನಮ್ಮ ಮನೇಲಿ ಯಾವುದೇ ರೀತಿ ಸಪೋರ್ಟ್ ಮಾಡಲಿಲ್ಲ ನಾನು ಸ್ಕೂಲ್ ಅಲ್ಲೆಲ್ಲ ಡ್ಯಾನ್ಸ್ ಮಾಡ್ತಿದ್ದೆ ಈಗಲೂ ಡ್ಯಾನ್ಸ್ ಮಾಡೋದಂದರೆ ಇಷ್ಟ ನನಗೆ ಸಾಂಸ್ಕೃತಿಕ ಪರಂಪರೆಗಳಿಂದ ಸಹ ನಮಗೆ ತುಂಬ ಪದ್ದತಿಗಳು ತುಂಬ ಇದ್ದಾವೆ ಇವುಗಳಿಂದ ಮನೋರ ಬೇರೆಯವರನೆಲ್ಲ ಮನೋರಂಜಿಸ್ಬೌದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಮನ್ಸಿಗೆ ಒಂಥರ ಖುಷಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಆಮೇಲೆ ನಮಗೇ ಇನ್ನು ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ ಸಾಂಸ್ಕೃತಿಕ ಪರಂಪರೆಗಳಿಂದ ಇದರಿಂದ ನಮಗೆ ಒಳ್ಳೆಯದಾಗಿದೆ ಒಂಥರ ಎಂಜಾಯ್ ಸಿಗುತ್ತೆ ಮನರಂಜನೆ ಮಾಡೋದರಿಂದ ನಮ್ಮ ಬೆಳಗ್ಗೆಯಿಂದ ಕೆಲಸ ಮಾಡಿ ಬಂದೋರಿಗೆ ಸಂಜೆ ಹೊತ್ತು ಸೊಸೊಲ್ಪ ಹೊತ್ತು ಮನರಂಜನೆ ಕೊಡುವುದರಿಂದ ಮನ್ಸಿಗೆ ಒಂಥರ ಸಮಾಧಾನ ಸಿಗುತ್ತದೆ ಮತ್ತು ನೆಮ್ಮದಿಯಿಂದ ಇರಲು ಆಗುತ್ತದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಆ ಒಂದು ವರ್ಷಕೊಮ್ಮೆ ಸಾಂಸ್ಕೃತಿಕ ಕಾರ್ಯಕ್ರಮ ಊರಲ್ಲಾಗಿರ್ಬೋದು ಸ್ಕೂಲಲ್ಲಾಗಿರ್ಬೌದು ಸ್ಕೂಲ್ ಟೈಮ್ಗಳಲೆಲ್ಲ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ವರ್ಷಕೊಮ್ಮೆ ಮಾಡ್ತಿದ್ವಿ ಸೆಂಡ್ ಆಫ್ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಿದ್ವಿ ಮತ್ತು ದಿನಾಚರಣೆಗಳಲಾಗಿರ್ಬೌದು ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಮತ್ತು ಕನ್ನಡ ರಾಜ್ಯೋತ್ಸವ ಇವುಗಳಲ್ಲೆಲ್ಲ ಕನ್ನಡದ ಬಗ್ಗೆ ಡ್ಯಾನ್ಸ್ ಮಾಡೋದಾಗಿರ್ಬೌದು ಸ್ವತಂತ್ರದ ಬಗ್ಗೇ ಅನ್ನೆಲ್ಲ ಅದೇ ಥರ ವೇಷ ಹಾಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಿದ್ವಿ ನಾವು ಇದರಿಂದ ನಮಗೆ ಖುಷಿ ಅಂತ ಅನಿಸೋದು ಸರ್ಗಳು ಸಹ ಎಲ್ಲ ರೀತಿಯ ಸಪೋರ್ಟ್ಗಳನ್ನು ಮಾಡೋರು ನಮಗೆ ಯಾವುದೇ ರೀತಿಯ ತೊಂದರೆ ಆಗ್ತಿರಲಿಲ್ಲ ಮನೇಲು ಸಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆಲ್ಲ ಸಪೋರ್ಟ್ ಮಾಡೋರು ನಮಗೆ